ತುಮಕೂರು ಜಿಲ್ಲೆಯಲ್ಲಿ ಪರಿಣಾಮ ಬೀರಿದ ಅಂತಹ ಸ್ಥಳೀಯ ಆಡಳಿತದ ಉಪ ಕ ಉಪಕ್ರಮಗಳ ಯೋಜನೆಗಳು ಅಂತ ಬಂದರೆ ಇಲ್ಲಿ ಪರಿಣಾಮ ಮಹತ್ವದ ಪರಿಣಾಮ ಬೀರಿದಂತಹ ಆಡಳಿತದ ಯೋಜನೆ ಯೋಜನೆಗಳಾಗಿರಬಹುದು ಯಾವುದೇ ರೀತಿಯ ಯೋಜನೆಗಳನ್ನಾದರೂ ಇಲ್ಲಿ ಅದರ ಅದು ಯಾವ ಆದ ಅದು ಆ ಅದರದೇ ಆದ ಟೈಮಿಗೆ ನಾವು ಅದರದೇ ಆದ ಸಮಯಕ್ಕೆ ನಾ ಅದನ್ನು ತಲುಪಿಸುವಹನು ಪೂರೈಸುವೆಯೊ ಕೆಲಸವನ್ನು ಇಲ್ಲಿನ ಆಡಳಿತದವರು ಮಾಡುತ್ತಾರೆಂತ ನಾವು ಹೇಳ್ಬೋದು ಮತ್ತು ಇಲ್ಲಿನ ಉಪಕ್ರಮಗಳ ಜಿಲ್ಲೆ ಒಟ್ಟು ಪ್ರಗತಿಯ ಮೇಲೆ ಹೇಗೆ ಪರಿಣಾಮ ಅಂದರೆ ಪ್ರಯೀ ಪ್ರಗತಿ ಅಂದು ಉಪಕ್ರಮಗಳ ಜಿಲ್ಲೆ ಪ್ರಗತಿ ಮೇಲೆ ತುಂಬ ಪರಿಣಾಮ ಬೀರಿದಂತ ಏನಿಲ್ಲ ಅದು ಸಮಯಕ್ಕೆ ತಕ್ಕಂತೆ ಆಡಳಿತದವರು ಆ ಯೋಜನೆಯನ್ನು ಜನಗಳಿಗೆ ಪೂರೈಸ್ತಾ ಹೋಗ್ತಾರೆ ಮತ್ತು ಯಾವುದೇ ಸರ್ಕಾರಿ ಕಛೇರಿಗಳಲ್ಲಿ ಸರ್ಕಾರಿ ಕಛೇರಿಗಳಲ್ಲಿ ಕೆಲಸ ಆಗೋದು ತುಂಬ ಡಿಲೆ ಅಂದರೆ ಇವ್ರ ಕೆಲಸ ತುಂಬ ಬೇಗ ಆಗೋಲ್ಲ ಓಡಾಡಿಸ್ತಾರೆ ಯಾವುದೇ ಓಡಾಡಿಸ್ತಾರೆ ಆಗಿರ್ಬೋದು ಮತ್ತು ಯಾವುದೇ ಅಂತಹ ನಾವು ಅನ್ಕೊಂಡಿದ್ದ ಸಮಯಕ್ಕೆ ಇಲ್ಲಿನ ಕೆಲಸಗಳು ಆಗೋದು ಕಡಿಮೆ ಅಂತ ನಾವು ಹೇಳ್ಬಹುದು ಈ ಸರ್ಕಾರದ ಕಛೇರಿಯಲ್ಲಿ ಕೆಲಸ ಮಾಡುವಂತಹ ಜನಗಳು ತನ್ನ ಅವರ ಸ್ವಂತಿಗೆ ಲಂಚ ಕೇಳಿದರೂ ಕೇಳ್ಬೋದು ಆದರೆ ಬಡ ರೈತಗಳ ರೈತರ ಹತ್ರ ಆಗಿರ್ಬೋದು ಬಡ ಜನಗಳ ಹತ್ರ ಆಗಿರ್ಬೋದು ಹೀಗೆ ಹಲವಾರು ರೀತಿಯವರ ಹತ್ರ ಲಂಚ ಕೇಳಿ ಅವರ ಕೆಲಸವನ್ನು ಮಾಡಿ ಕೊಡುವುದು ಹೆಚ್ಚು ಅಂತಾನೇ ಹೇಳ್ಬೋದು ಅಂತ ಹೇಳ್ತೀವಿ